ಕರ್ನಾಟಕ ರಾಜ್ಯದಲ್ಲಿ ಆಡಲಾಗುವ ಕ್ರೀಡೆಗಳು ಯಾವು ಯಾವು ಎಂದರೆ ಕ್ರಿಕೆಟ್ ಫುಟ್ಬಾಲ್ ಟೆನ್ನಿಸ್ ಬ್ಯಾಡ್ಮಿಟನ್ ಥ್ರೋಬಾಲ್ ಕೊಕ್ಕೋ ಕಬಡ್ಡಿ ಮತ್ತು ಇನ್ನು ಒಂದು ರಿಲೇ ಈ ಕೆಲವು ಬಹಳವಾದಂಥ ಆಟಗಳನ್ನು ಆಡಿಸಲಾಗುತ್ತದೆ ನಮ್ಮ ರಾಜ್ಯದಲ್ಲಿ ಮತ್ತು ನಾವು ಆಟ ಆಡುವುದರಿಂದ ನಮ್ಮ ದೇಹಕ್ಕೆ ಒಳ್ಳೆಯದಾಗುತ್ತದೆ ಮತ್ತು ಯಾವಾಗಲೂ ನಾವು ಓದು ಓದು ಅಂತ ಇರಬಾರದು ಓದೋದ್ರ ಜೊತೆಗೆ ಆ ಆಟ ಕೂಡ ಸ್ವಲ್ಪ ಇರಬೇಕಾಗುತ್ತದೆ ಮತ್ತು ನಮಗೆ ಕೆಲವೊಂದರಲ್ಲಿ ಆಟ ಆಡೋದ್ರಲ್ಲಿ ತುಂಬ ಒಂದು ಆಟ ನಮಗೆ ತುಂಬ ಇಷ್ಟವಾಗಿರುತ್ತದೆ ಯಾವುದಾದರೂ ಇರ್ಬೋದು ಕ್ರಿಕೆಟ್ ಆಗಿರಲಿ ಟೆನ್ನಿಸ್ ಆಗಿರಲಿ ಫುಟ್ಬಾಲ್ ಆಗಿರಲಿ ಬ್ಯಾಡ್ಮಿಟನ್ ಆಗಿರಲಿ ಇದರಲ್ಲಿ ಯಾವುದಾದ್ರು ಒಂದು ನಮಗ್ ಇಷ್ಟವಾಗಿರುತ್ತದೆ ಅದ್ರಲ್ಲಿ ಕ್ರಿಕೆಟ್ ಅನ್ನೋದು ನಮಗೆ ತುಂಬಾ ಇಷ್ಟವಾಗಿರುತ್ತದೆ ಏಕೆಂದರೆ ಕ್ರಿಕೆಟ್ಟಿನಲ್ಲಿ ನಮ್ಮ ಭಾರತ ಮತ್ತು ನಮ್ಮ ಪಾಕಿಸ್ತಾನ ವಿರುದ್ಧ ಆಡುವಾಗ ನಮ್ಮ ನಾವು ಯಾವಾಗಲೂ ಸಪೋರ್ಟ್ ಮಾಡೋವಂಥ ಕ್ರೀ ಇದು ಅಂದ್ರೆ ಏನು ತಂಡ ಅಂದರೆ ನಮಗೆ ಹಿಂಡಿಯಾ ಹಿಂಡಿಯಾ ಆಗಿರುತ್ತೆ ಇಂಡಿಯಾ ಅಂದರೆ ಭಾರತ ಭಾರತವೇ ನಮಗ್ ತುಂಬ ಇಷ್ಟವಾಗಿರುತ್ತದೆ ಮತ್ತು ನಾವು ಅವ್ರಿಗೇನೇ ಸಪೋರ್ಟ್ ಮಾಡೋದು ಹಾಗಾಗಿ ಭಾರತದಲ್ಲಿ ಭಾರತ ತಂಡದಲ್ಲಿ ಆಡುವ ಕ್ರಿಕೆಟ್ ತಂಡದ ಟೀಮ್ ಅಲ್ಲಿ ನಮ್ಮ ಸಚಿನ್ ತೆಂಡೂಲ್ಕರ್ ಫಸ್ಟ್ ಇದ್ದರು ಈಗ ವಿರಾಟ್ ಕೊಹ್ಲಿ ಮತ್ತು ಎಮ್ ಎಸ್ ಧೋನಿ ಇನ್ನು ಯಾರು ಯಾರು ಹಾರ್ಧಿಕ್ ಪಾಂಡ್ಯ ರೋಹಿತ್ ಶರ್ಮ ಎಲ್ಲ ಕೆಲವೊಂದು ತುಂಬ ಜನಗಳು ಬಂದಿದ್ದಾರೆ ಅವರೂ ಸಹ ಮೊದಲಿಗೆ ಹೇಗೆ ಕ್ರಿಕೆಟ್ ಆಡ್ಕೊತ ಬರ್ತಿದ್ದರೋ ಈಗ್ಲೂ ಕೂಡ ಅದೇ ಥರ ಆಡ್ಕೊತ ಬರ್ತಿದ್ದಾರೆ ಈಗ್ಲೆ ಹೀಗೆ ಹೀಗೆ ನಮ್ಮ ರಾಜ್ಯದಲ್ಲಿ ಕ್ರೀಡೆಗಳಿಗೆ ತುಂಬಾ ಪ್ರಾಮುಖ್ಯ ನಾವು ಕೊಡಬೇಕೆಂದು ಹೇಳುತ್ತೇವೆ ಯಾರೇ ಆಗ್ಲಿ ಒಂದು ಆಟವನ್ನು ಹಾಡುತ್ತಿದ್ದಾರೆ ಅಂದರೆ ಅವರಿಗೆ ನಾವು ಏನು ಸ ಅವ್ರನ್ನು ಮುಂದೆ ತರಬೇಕು ಆಡು ಆಡು ಅಂತ ಅವ್ರನ್ನು ನಾವು ಹಿಂದೆ ಕರ್ಕೊಂಬರಬಾರ್ದು ಏಕೆಂದರೆ ಯಾವುದೇ ಒಂದು ಆಟದಲ್ಲಿ ಅವರು ಮುಂದೆ ಇದ್ದಾರೆ ಅಂದರೆ ನಾವು ಅವ್ರನ್ನು ಮುಂದೆ ಬಿಟ್ಟುಬಿಡ್ಬೇಕು ಅವ್ರನ್ನು ನಾವು ಹಿಂದೆ ಕರ್ಕೊಂಬರ್ತೀವಿ ಅಂದರೆ ಅದು ಅವರಿಗೆ ಬರೋಕೆ ಆಗೋದಿಲ್ಲ ಹೀಗಾಗಿ ಯಾವುದೇ ಒಂದು ಕ್ರೀಡೆ ನಾವು ಆಡ್ತಿವಿ ಅಂದರೆ ಅದನ್ನು ನಾವು ತುಂಬಾ ಇಷ್ಟಪಡ್ತೀವಿ ಮತ್ತು ಅದನ್ನು ತುಂಬಾ ಹಚ್ಕೊಂಡಿರ್ತೀವಿ